ನಮ್ಮ ಪ್ರದೇಶ ಸಾಂಪ್ರದಾಯಿಕ ಆಟ ಏನಂತ್ ಹೇಳ್ದ್ ಕೆಸರು ಗದ್ದೆ ಆಟ ಅಂತ ಹೇಳ್ಬೋದು ಈ ಆಟವನ್ನು ನಾವು ಪ್ರತೀ ವರುಷ ಊರಿನ ಜನರು ಒಟ್ಟಿಗೆ ಸೇರಿ ಆಚರಿಸುತ್ತೇವೆ ಈ ಆಟವನ್ನು ನಾವು ಮಳೆಗಾಲದಲ್ಲಿ ಆಡು ಆಟ ಆಡ್ತೇವೆ ಯಾಕಂತೇಳಿದರೆ ಈ ಆಟವನ್ನು ನಾವು ಒಂದು ಗದ್ದೆಯಲ್ಲಿ ಅದಕ್ಕೆ ಸರಿ ಪ್ರಮಾಣದ ನೀರನ್ನು ಹಾಕಿ ಆಡುವಂಥ ಆಟ ಅಂತ ಹೇಳ್ಬೋದು ಈ ಆಟದಲ್ಲಿ ನಾವು ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇಗೆ ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಥರದ ಆಟೋಟ ಸ್ಪರ್ಧೆಗಳನ್ನು ನಾವು ಇಡ್ತೇವೆ ಅದರಲ್ ನಮ್ಮ ಊರಿನ ಜನರು ಅಲ್ಲದೆ ಬೇರೆ ಕಡೆಯ ಜನರನ್ನು ಕೂಡ ಬೇರೆ ಊರಿನ ಜನರನ್ನು ಕೂಡ ನಾವು ಈ ಆಟಕ್ಕೆ ನಾವು ಕರೀತೇವೆ ಯಾಕಂತೇಳಿದರೆ ಈ ಆಟದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಬಹುಮಾನ ಕೂಡ ನಾವು ಕೊಡುತ್ತೇವೆ ಯಾಕಂತ ಹೇಳಿದರೆ ನಾನೀಗ ಆಟಗಳು ಯಾವ್ದು ಅಂತ ಹೇಳ್ದೆ ಕೆಸರು ಗದ್ದೆ ಓಟ ಹಗ್ಗ ಜಗ್ಗಾಟ ಮತ್ತು ಜನರನ್ನು ಓಡಿಸುವುದು ನೀರಿನಲ್ಲಿ ಅದಲ್ಲದೆ ಮಡಕೆಯನ್ನು ಒಡೆಯುವುದು ಆ ಥರ ಬೇರೆ ಬೇರೆ ಆಟಗಳನ್ನ ನಾವು ಪ್ರತೀ ವರುಷ ಆಚರಿಸುತ್ತೇವೆ ಈ ಆಟವನ್ನು ಆಡಲು ನಮ್ಮ ಪ್ರದೇಶದಲ್ಲಿ ಸುಮಾರು ಒಂದು ಸಾವಿರ ಜನರಷ್ಟು ಕೂಡ ಜನರು ಸೇರುತ್ತಾರೆ ಆ ದಿನ ನಮ್ಮ ಊರಿನವರಿಗೆ ಒಂದು ಒಳ್ಳೆಯ ಒಂದು ಗಮ್ಮತ್ತಿನ ದಿನ ಅಂತ ಹೇಳ್ಬೋದು ಎಲ್ಲಾ ಮಹಿಳೆಯರಿಂದ ಹಿಡಿದು ಪುರುಷರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರು ಗದ್ದೆಯಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಆಡುತ್ತಾರೆ ಅದಲ್ಲದೆ ಆ ದಿನ ಎಲ್ಲರಿಗು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಯ ಅದಲ್ಲದೆ ಆ ದಿನ ನಮಗೆ ಇದು ನೃತ್ಯ ಮಾಡಲು ಎಲ್ಲ ನಮ್ಮ ಊರಿನ ಮಕ್ಕಳಿಗೆ ಅವಕಾಶವಿದೆ ನಾವು ಇದು ಸ್ ಯಾವುದಾದರು ಒಂದು ಒಳ್ಳೆಯ ವ್ಯಕ್ತಿಯನ್ನು ಕರೆದು ಆ ದಿನ ಅವರ ಕಡೆಯಿಂದ ನಮ್ಮ ಊರಿನವರಿಗೆ ಭಾಷಣವನ್ನ ಕೊಟ್ಟು ಅದೇ ರಿ ತುಂಬ ಒಳ್ಳೆ ಒಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಲಾದರೆ ಸಂಜೆ ಆರು ಗಂಟೆ ತನಕ ಈ ಆಟಗಳನ್ನ ನಾವು ಆಟ ಆಡ್ತೇವೆ ಓಕೆ